ಹಾಂ ಮೊಬೈಲ್ ಅಂಗಡಿ ರೀ ಮಾರುತಿ ಮೊಬೈಲ್ ಮೊಬೈಲ್ ಅಂಗಡಿ ರೀ

ಯಾವ ರೀ ಯಾವ್ದು ಸಾದ ಸಟ್ ಬೇಕಾ ಏನು ಸ್ಮಾರ್ಟ್ಫೋನ್ ಬೇಕು ರೀ ಅಫೋನಾ ಯಾವ್ದು ಯಾವ ಕಂಪ್ನಿ ಬೇಕು ರೀ ಹಾಂ ರೀ ನಮ್ತಾಗ ಸ್ಯಾಮ್ಸಾಂಗ್ ಐತ್ರಿ ರೆಡ್ಮಿ ಐತ್ರಿ ಅಪೊಲೋ ಐತ್ರಿ ಒನ್ಪ್ಲಸ್ ಐತ್ರಿ ನಿಮ್ಗೆ ಎಷ್ಟು ರೇಟ್ ಒಳಗೆ ಬೇಕು ರೀ ಅಲ್ಲಲ್ಲಾ ನೀವು ರೇಟ್ ಕೊಟ್ಟಂಗ ನೀವು ಅಮೌಂಟ್ ಎಷ್ಟು ಐತಿ ಅಷ್ಟು ಹೇಳಿ ರೀ ಅಷ್ಟೇ ಕೇಳಿ ಅವ್ರ ಮ್ಯಾಗ ಹೇಳ್ತೀವಿ ನಾವು ಎಷ್ಟ್ರ ಒಳಗೆ ಬೇಕು ನಿಮ್ಗೆ ಸಾವಿರ ರೂಪಾಯಿ ಅನ್ಯನ್ ರೀ ರೆಡ್ಮಿ ಚೆನ್ನಾಗಿ ಬರತ್ತೆ ನೋಡಿ ರೀ ಹತ್ತು ಸಾವಿರ ರೂಪಾಯ್ದಾಗ ಅಂದ್ರ

ಯ್ಯಾಮೋ ಅದ ರೀ ಎಷ್ಟು ಒಂದು ತ್ರೀ ತರ್ಟಿ ಟು ಜೀಬಿದು ಒಂದು ಐತಿ ರೀ ಅದಕ್ಕೆ ಎಷ್ಟು ಎಂಟು ಸಾವಿರ ಆಯ್ತು ರೀ ಅದೊಂದು

ನಂಬ್ರಾ ವದರಿ ಒಂದು ಟೆನ್ ಟೆನ್ ಅದ ಏನೋ ಐತಿ ನೊಡ್ರಿ ಟೆನ್ ಇದು ಐತಿ ರೀ ಒಳ್ಳೆಯ ಚೆನ್ನಾಗೈರಿ ರೀ ಅದು ಕ್ಯಾಮ್ರಾ ಬಾದಿ ಅದಿ ಫೋಟೋ ಮಸ್ತ್ ಕಾಣ್ತೈತಿ ರೀ

ಡಿಸ್ಕೌಂಟ ಅದ ಬರಿ ಬರ್ರೀ ನೀವು ಅಂಗ್ಡಿಗೆ ಬರ್ರೀ ಡಿಸ್ಕೌಂಟ್ ಎಲ್ಲ ಹೇಳ್ತ ನಾನು ದಿಪಾವಳಿ ಆಫರ್ ಆಯ್ತು ನೋಡ್ರಿ ದಿಪಾವಳಿಗೆ ಆಪರ್ ಬರ್ತಿ ದಿಪಾವಳ್ಯಾಗ ಹೊಸ ವರ್ಷಕ್ಕೆ ಜನವರಿ ಇಪ್ಪತ್ತು ಆರಕ್ಕೆ ಐತಿ ನೋಡಿ ಈಗ ಫೆಬ್ರರಿ ಎರಡು ಇಪ್ಪತ್ತಾರು ಜನವರಿಗೆ ಇಪ್ಪತ್ತಾರಕ್ಕೆ ಬರ್ರಿ ಎರಡು ಸಾವಿರದ ಇಪ್ಪತ್ತು ನಾಲ್ಕಕ್ಕೆ ಆಯ್ತು ಅಲ್ರಿ ವಾರೈತಿ ರೀ ರಿವರ್ಸ್ ಮಾಡ್ಯಾವ ರೀ ಆಪಲ್ ಬಳಾ ಬಿಟಿವ್ ನಾವು ರೆಡ್ಮಿ ರೆಡ್ಮಿ ಓಕೆ ಸರಿ ಬರ್ರಿ ಬರ್ರಿ ಸರಿ ನೀವು ಬರ್ರಿ ಸರ್ ಬರ್ತಿ ಸರ ಓಕೆ ರೀ